ನಾವು ನಮ್ಮ ಮನೆಯಲ್ಲಿ ಅಡುಗೆಯನ್ನು ನಮ್ಮ ಮನೆಯವರಿಗಾಗಿ ಮಾಡುತ್ತೇವೆ ಅವರಿಗೆ ಕೆಲವು ವಸ್ತುಗಳು ಅಂದರೆ ಅಲರ್ಜಿ ಅದಕ್ಕಾಗಿ ಅವರು ಬೇರೆ ಬೇರೆ ವಸ್ ದಿನನಿತ್ಯನೂ ಬೇರೆ ಬೇರೆ ಅಡುಗೆಯನ್ನು ಮಾಡ್ತೇವೆ ನಾವು ಅದಲ್ಲಿ ಅವರಿಗೆ ಬಟಾಟೆ ಒಂದು ಆಗೋದಿಲ್ಲ ಬಟಾಟೆಯನ್ನು ನಾವು ಬಟಾಟೆ ಪರೋಟ ಮಾಡುತ್ತೀವಿ ಚಪಾತಿಯಲ್ಲಿ ಮತ್ತು ಬಟಾಟೆ ಬಾಜಿ ಮಾಡಿದರೆ ತಿಂತಾರೆ ಅದಕ್ಕೆ ಹೆಸ್ರು ಬೇಳೆ ಮೊಳಕೆ ಬರಿಸಿ ಹಾಕಿ ಪದಾರ್ಥ ಮಾಡಿದರೆ ತಿಂತಾರೆ ಇಲ್ಲಾಂದರೆ ಅವರು ಅದನ್ನು ಮುಟ್ಟೋದೇ ಇಲ್ಲ ಅವರಿಗೆ ಬೇಳೆಯದ್ದು ಯಾವುದು ಆಗೋದಿಲ್ಲ ಆದರು ನಾವು ಸ್ವಲ್ಪ ವ್ಯತ್ಯಾಸ ಮಾಡಿ ಬೇರೆಬೇರೆ ರುಚಿಕರವಾದ ಅಡುಗೆಯನ್ನು ಮಾಡುತ್ತೇವೆ ಅದರಲ್ಲಿ ಮುಖ್ಯವಾಗಿ ಅಂದರೆ ಬಟಾಟೆ ನಮಗೆ ಎಲ್ಲರಿಗೂ ಇಷ್ಟ ನನ್ನ ದೊಡ್ಡಮಗನಿಗೂ ಅಷ್ಟೇ ಬಟಾಟೆ ಅಂದರೆ ಜೀವ ಹೇಗೆ ಮಾಡಿ ಕೊಟ್ಟರು ಅವನು ಅದನ್ನು ತಿನ್ನುತ್ತಾನೆ ನನ್ನ ಸೊಸೆಗೂ ಅಷ್ಟೇ ಅವಳಿಗೂ ಬಟಾಟೆ ಅಂದರೆ ತುಂಬ ಇಷ್ಟ ಮತ್ತು ನಾವು ಬೀನ್ಸು ಕ್ಯಾಬೇಜು ಅದೆಲ್ಲ ಪಲ್ಯ ಮಾಡಿದಾಗ ಟೊಮೆಟೋ ಸಾರು ಮಾಡ್ತೇವೆ ಅದೇ ನಮ್ಮವರಿಗೆ ಟೊಮೆಟೋ ಸಾರು ಆಗೋದಿಲ್ಲ ನಾವು ಅದನ್ನು ಗೊಜ್ಜಿನ ಥರ ಮಾಡಿ ಅವರಿಗೆ ಬೇರೆ ತೆಗೆದಿಟ್ಟು ನಮಗೆ ನಾವು ಟೊಮೆಟೋ ಸಾರು ಮಾಡ್ತೀವಿ ಮತ್ತು ವಾರಕ್ಕೊಂದ್ಸಲ ಕೋಳಿ ಮಾಡ್ತೀವಿ ಕೋಳಿ ಮಾಡಿದಾಗ ಅವರಿಗೆ ಕಬಾಬ್ ಇಷ್ಟ ಆಗೋದಿಲ್ಲ ಅವರಿಗೆ ಸುಕ್ಕ ಆಗಬೇಕು ನನ್ನ ಮಕ್ಕಳಿಗೆ ಕಬಾಬ್ ಆಗಬೇಕು ಹಾಗೆ ಒಂದು ಸು ವಾರದಲ್ಲಿ ಕಬಾಬ್ ತರೋ ಮಾಡುವಾಗ ನಾವು ಸುಕ್ಕಾನು ಮಾಡಬೇಕು ಸಾರು ಮಾಡಬೇಕು ಸಾರಿನ ಜೊತೆ ರೊಟ್ಟಿ ಕೂಡ ಬೇಕು ಅಂಗಡಿಯದ್ದು ಮತ್ತು ನನ್ನ ಚಿಕ್ಕ ಮಗನಿಗೆ ಕೋಳಿದು ಸೂಪೇ ಆಗಬೇಕು ಅದಕ್ಕಾಗಿ ಅವನಿಗೆ ನಾನು ಸೂಪೇ ಬೇರೆ ತೆಗೆದಿಡ್ತೀನಿ ಮತ್ತು ಬೀನ್ಸು ಬೀನ್ಸು ಅಂದರೆ ಅದರದ್ದು ಒಣಗಿದ್ದು ಬರ್ತದೆ ಬೇಳೆ ಕಾಳು ತೊಗರಿ ಬೇಳೆ ಅದೆಲ್ಲ ಸಾರು ಮಾಡುವಾಗ ಅದಕ್ಕೆ ಒಗ್ಗರಣೆ ಕೊಟ್ಟು ಮಾಡ್ತೀವಿ ಆದರೆ ನಮ್ಮವರಿಗೆ ಎಣ್ಣೆಯದ್ದಾಗೋದಿಲ್ಲ ಅದಕ್ಕೆ ಅವರಿಗೆ ಶುರುವತ್ತನೇ ಮೊದಲೇ ಸ್ವಲ್ಪ ತೆಗೆದಿಟ್ಟು ಆಮೇಲೆ ನಾವು ನಮಗೆ ಒಗ್ಗರಣೆ ಕೊಟ್ಟು ಎಲ್ಲರಿಗೂ ರುಚಿಯಾಗುವ ಹಾಗೆ ಮಾಡ್ತೇವೆ ನಾವು ದಿನಾ ಒಂದೊಂದು ಬಗೆಯ ಅಡುಗೆಯನ್ನು ಮಾಡುತ್ತೇವೆ ಯಾಕಂದರೆ ದಿನಾ ತಿಂದಿದ್ದೇ ತಿಂದರೆ ಅವರಿಗೂ ಬೋರಾಗ್ತದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಅಷ್ಟೇ ಉಪ್ಪಿಟ್ಟು ಅವಲಕ್ಕಿ ಉಪ್ಪು ದೋಸೆ ನೀರುದೋಸೆ ಪುಂಡಿ ಪುಂಡಿಗಸಿ ಗಟ್ಟಿ ಬೆಲ್ಲದ್ದು ಬೇರೆ ಬೆಲ್ಲ ಹಾಕದ್ದು ಬೇರೆ ಯಾಕಂದರೆ ಎಲ್ಲರು ಬೆಲ್ಲದ್ದು ತಿನ್ನೋದಿಲ್ಲ ಅದಕ್ಕಾಗಿ ಅವರು ತಿನ್ನುವವರಿಗಾಗಿ ಬೆಲ್ಲ ಮಾಡೋದು ಮತ್ತು ನಮಗೆಲ್ಲಾ ಪೊಟ್ಟು ಗಟ್ಟಿಯೇ ಮಾಡೋದು ಹೀಗೆ ವೆರೈಟಿ ವೆರೈಟಿ ಅಡುಗೆ ಮಾಡಿ ನಾವು ಎಲ್ಲರನ್ನು ಸಂಭಾಳಿಸ್ಬೇಕಾಗ್ತದೆ